ಹಾಂ ಸರ್ ಸರ್ ನನ್ನ ಫ್ರೆಂಡ್ ಒಬ್ಬರು ನಿಮ್ಮ ನಂಬರ್ ಕೊಟ್ಟರು ನೀವು ಪೆಟ್ ಟ್ರೇನರ್ ಅಂತ ಕೇಳ್ಪಟ್ಟೆ ಆ್ಯಕ್ಚುವಲಿ ನನ್ನ ಡಾಗ್ಗೆ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ದಿನದಿಂದ ಅಂದ್ರೆ ಮತ್ತು ಹಾಗೆ ಅದು ನಾನು ಹೇಳಿದ್ದೇನು ಕರೆಕ್ಟಾಗಿ ಕೇಳ್ಸ್ಕೊಳ್ತಿಲ್ಲ ಹಾಗಂದ್ರೆ ಅದಷ್ಟು ಕರೆಕ್ಟಾಗಿ ರೆಸ್ಪಾಂಡ್ ಮಾಡೋಲ್ಲ ನಾನು ಹೇಳಿದಕ್ಕೆಲ್ಲ ಹಾಂ ಸರ್ ತಂದಾಗಲೇ ಓನರೆ ಮಾಡ್ಸಿಕೊಟ್ರು ಅಂದರೆ ಈಗ ಅದು ಇನ್ನೂ ಮರಿಯಲ್ವ ಸರ್ ಅಂದರೆ ಕರೆಕ್ಟಾಗಿ ಊಟ ಮಾಡೋಲ್ಲ ಆ್ಯಂಡ್ ದೆನ್ ನೈಟೆಲ್ಲ ಸುಮ್ಮನೆ ಬೊಗಳುತ್ತೆ ಫುಡ್ಡು ಬೇಸಿಕಲಿ ನಾವು ವೆಜಿಟೇರಿಯನ್ ಅಲ್ವ ಸರ್ ಅಂದ್ರೆ ಸ್ವಲ್ಪ ಶಾಪಿಂದ ಅದು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೆ ಒಂದು ವೀಕ್ ಬ್ಯಾಕ್ ಅವ್ರು ಹೇಗೆ ಹೇಳಿದ್ದರು ಸರ್ ಮನೆ ಊಟನೇ ಸ್ವಲ್ಪ ಜಾಸ್ತಿ ಕೊಡ್ತೇವೆ ಹೊರ್ಗಡೆದು ಅದೇ ಸರ್ ಒಂದು ಸ್ವಲ್ಪ ಕೊಡ್ತೇವೆ ಓಹ್ ಖಂಡಿತ ಸರ್ ಖಂಡಿತ

ಓಕೆ ಸರ್ ನೀವು ಯಾವಾಗ ಆಫೀಸಲ್ಲಿ ಇರ್ತೀರೋ ಫ್ರೀಯಾಗಿರ್ತೀರ ಅಂತ ಹೇಳಿ ಮತ್ತು ಅಡ್ರೆಸ್ನ ಹೇಳಿದ್ರೆ ನಿಮ್ಮ ವಿಳಾಸ ನಾವು ಅಲ್ಲಿಗೆ ಕರ್ಕೊಂಡ್ಬರ್ತೇನೆ ಸರ್ ನನ್ನದು ಫ್ರೀ ಟೈಮ್ನ ನೋಡ್ಕೊಂಡು ಆಂ ಹಾಂ ಸರ್ ಇದು ನನ್ನ ವಾಟ್ಸಾಪ್ ನಂಬರ್

ಹಾಂ ಸರ್ ಓಕೆ ಸರ್ ನಾನು ಆಫೀಸ್ ಟೈಮ್ ಮಾಡ್ಕೊಂಡು ಬರ್ತೀನಿ ಓಕೆ ಸರ್ ತ್ಯಾಂಕ್ ಯು